ಹಾಂ ಗುಡ್ ಮಾರ್ನಿಂಗ್ ಹೇಳಿ ಯಾರು ಆಂ ಹೇಳಿ ಮೇಡಮ್ ನಮಸ್ತೆ

ಒಂದು ವಾರನಾ ಓಹ್ ಒಂದು ವಾರ ಅಂದ್ರೆ ಕಷ್ಟ ಅಲ್ಲ ಮೇಡಮ್ ನಿಮಗೆ ಗೊತ್ತುಂಟಲ್ಲ ಈಗ ನೋಡಿ ಬರುವ ತಿಂಗಳು ಎಕ್ಸಾಮ್ ಉಂಟಂತ ನಾವು ಈಗಾಗಲೆ ನೋಟೀಸ್ ಕಳ್ಸಿದೇವೆ ಎಲ್ಲ ಪೇರೆಂಟ್ಸಿಗೆ ನಿಮಗೆ ಕೂಡ ಗೊತ್ತಿರ್ಬೋದು ಅದು ಹಾಗೆ ಅದ್ರ ಅದಕ್ಕೆಲ್ಲ ನಾವು ಈಗ ರಿವಿಝನ್ ಮಾಡ್ತಾ ಇದ್ದೇವೆ ಈಗಾಗಲೆ ಮತ್ತು ನಿಮಗೆ ಗೊತ್ತುಂಟಲ್ವ ಈಗ ಮಕ್ಳು ನಿನ್ನೆ ಕಲ್ತಿದ್ದನ್ನು ಇವತ್ತು ಮರೆತು ಬಿಡ್ತಾರೆ ಹಾಗಾಗಿ ಇದು ನೀವು ಒಂದು ವಾರ ರಜೆ ಕೇಳ್ತಿರಂದ್ರೆ ಸ್ವಲ್ಪ ಕಷ್ಟ ಅಂತ ಕೊಡ್ಲಿಕ್ಕೆ ಆಂ ನೀವು ಹೇಳ್ತಿರುದು ಸಹ ಕರೆಕ್ಟ್ ಆದರೆ ಈಗ ನೋಡಿ ನಾವು ಮನೇಲ್ಲಿ ನಾವು ಅವರನ್ನು ಫಾಲೋಅಪ್ ಮಾಡುವುದಕ್ಕಿಂತ ಅವ್ರು ಶಾಲೆಗೆ ಬಂದು ಕಲ್ತರೆ ಸ್ವಲ್ಪ ಅದಕ್ಕೆ ಜಾಸ್ತಿ ವ್ಯಾಲ್ಯೂ ಇರ್ತದಲ್ವ ಈಗ ನಾವು ಶಾಲೇಲ್ಲಿ ಕೆಲವೆಲ್ಲ ಚಟುವಟಿಕೆ ಎಲ್ಲ ಮಾಡ್ತಾ ಇರ್ತೇವೆ ಆಗ ಅದ್ರದ್ದು ಅವ್ರು ಒಂದು ಭಾಗವಹಿಸುದ್ರಿಂದ ಅವರಿಗೆ ಅದು ಇನ್ನೂ ಸಹ ಜಾಸ್ತಿ ಅದರ ಬಗ್ಗೆ ಒಂದು ಎಂತ ತಿಳಿವಳಿಕೆ ಬರ್ತದೆ ಹಾಗಾಗಿ ನಾನು ಅದಕ್ಕೆ ಹೇಳ್ತಿದ್ದೇನೆ ಮನೆಯಲ್ಲಿ ಯಾರೂ ಬೇರೆ ಯಾರೂ ಇಲ್ಲವ ಮೇಡಮ್ ಅಂದರೆ ಅವ್ರ ಜೊತೆ ಬಿಟ್ಟು ಹೋಗ್ಬೋದಲ್ವಾ

ಹೌದಾ ಸರಿ ಹಾಂ ಹಾಂ ಹಾಂ ಓಕೆ ಮೇಡಮ್ ಸರಿ ಈಗ ನೀವು ಹೇಳ್ತಿದ್ದೀರಲ್ಲ ಫಾಲೋಅಪ್ ಮಾಡ್ತೇನೆ ಅಂತ ಹಾಗಾಗಿ ನಿಮ್ಮ ಒಂದು ಇದರ ಜವಾಬ್ದಾರೀಲಿ ನಾನು ಅವನನ್ನು ಕಳಿಸಲಿಕ್ಕೆ ರಜೆ ಕೊಡಲಿಕ್ಕೆ ಒಪ್ತೇನೆ ಆದರೆ ನಾನು ಒಂದು ವಾರ ಬಿಟ್ಟು ಬಂದು ಅವನಿಗೆ ನಾನು ಎಂತ ಕೊಶ್ಶನ್ ಕೇಳಿದರು ಇಲ್ಲ ಮೇಡಮ್ ಗೊತ್ತಿಲ್ಲ ಅಂತ ಹೇಳಿದರೆ ಮತ್ತು ಅದು ನೀವು ನೋಡಿಕೊಳ್ಬೇಕಾಗ್ತದೆ ನಿಮ್ಮ ಸರಿ ಸರಿ ಆಯ್ತು ಓಕೆ ಓಕೆ ಸರಿ ಮೇಡಮ್ ಹಾಗಾದರೆ ಓಕೆ ನೀವು ನಾನೊಂದು ಫಾರ್ಮ್ ಕಳಿಸ್ತೇನೆ ಅದನ್ನು ಒಂದು ಫಿಲ್ಅಪ್ ಮಾಡಿ ಕಳಿಸಿ ನನಗೆ ಆಯಿತಾ ಓಕೆ ಓಕೆ ತ್ಯಾಂಕ್ ಯು